ಈ ಮೊದಲಿಗೆ ಹೋಲಿಸಿದರೆ ಭಾರತದ ಉಡುಗೆ ತೊಡುಗೆಗಳು ಬದ್ಲಾಗಿವೆ ಅನಿಸುತ್ತಿದೆ ಹೌದು ಏಕೆಂದು ಪಾಶ್ಚಾತ್ಯ ಪ್ಯಾಶನ್ ಭಾರತದ ಪ್ಯಾಶನನ್ನು ಯಾವ ರೀತಿ ಪ್ರಭಾವಿಸಿದೆ ಅಂತ ಹೇಳ್ದ್ರೆ ಇವಾಗ ನಾವು ಭಾರತದವರು ಭಾರತ ಅಂತ ಹೇಳ್ದ್ರೆ ಅಪ್ಪಟ ಸಂಪ್ರದಾಯ ಸಂಪ್ರದಾಯ ದೇಶ ಅಂತ ಹೇಳ್ತ್ರು ಆದರೆ ಇಲ್ಲಿ ನಾವಿರುವಂಥದ್ದು ಮೊದ್ಲೆಲೆಲ್ಲ ಹೇಗಿತ್ತು ಅಂತ ಹೇಳ್ದ್ರೆ ಇವಗ ದೇವಸ್ಥಾನ ಅಥ್ವ ಯಾವುದೇ ರೀತಿಯ ಶುಭ ಕಾರ್ಯ ಅಥ್ವ ಇವಾಗ ಒಂದು ಕಾರ್ಯಕ್ರಮ ಅಂತ ಪೂಜೆ ಪುನಸ್ಕಾರ ಈ ಥರ ಏನಾದರು ಕಾರ್ಯಕ್ರಮ ಅಂತಾದರೆ ಅಲ್ಲಿ ಏನು ಮಾಡ್ತಿದ್ದರು ಅಂತ ಹೇಳ್ದ್ರೆ ಹೆಂಗಸ್ರು ಆಗಲಿ ಮಕ್ಕಳು ಇವರೆಲ್ಲ ಏನು ಮಾಡ್ತಿದ್ದರು ಒಂದು ಸೀರೆ ಅಥವ ಇವರು ಗಂಡಸ್ರು ಅವರೆಲ್ಲ ಏನು ಮಾಡ್ತಾ ಇದ್ದರು ಪಂಚೆ ಶರ್ಟ್ ಈ ಥರ ಬಟ್ಟೆ ಅದು ಈ ಥರ ಎಲ್ಲ ಧರಿಸ್ತಿದ್ದರು ಆದರೆ ಇತ್ತೀಚಿಗೆ ಏನಾಗಿದೆ ಅಂತ ಹೇಳಿದರೆ ಬೇರೆ ದೇಶ ಇದನ್ನೆಲ್ಲ ನೋಡ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಸ್ಟೈಲಾಗಿ ಇರೊ ಪ್ಯಾಂಟು ಇರ್ಬೋದು ಅಥ್ವ ಶರ್ಟು ಜೀನ್ಸ್ ಈ ಥರ ಬೇರೆ ಬೇರೆ ಬಟ್ಟೆನೆಲ್ಲ ಹಾಕ್ತಾಯಿದ್ದಾರೆ ಮತ್ತೆ ಏನು ಅಂತ ಹೇಳ್ದ್ರೆ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಒಂದು ಸಂಪ್ರದಾಯ ಸಾಂಪ್ರದಾಯಿಕವಾದ ಇದು ಸಂಸ್ಕೃತಿ ಈ ಥರದೆಲ್ಲ ಬಟ್ಟೆನ ತೊಟ್ಕೊಂಡು ಹೋಗೊರು ಇವಾಗ ಹೆಂಗೆ ಬೇಕಂದರೆ ಹಂಗೆ ಆ ಥರ ಶಾರ್ಟ್ ಡ್ರಸ್ ಆಗಿರ್ಬೋದು ಈ ಥರ ಎಲ್ಲ ಹಾಕೊಂಡು ಹೋಗ್ತಾರೆ ಇದು ಏನಂತ ಹೇಳ್ದ್ರೆ ಇದು ನಮ್ಮ ದೇಶದಲ್ಲ ನಮ್ಮ ದೇಶ ಏನಂತ ಹೇಳ್ದ್ರೆ ಸಂಸ್ಕೃತಿ ಸಂಪ್ರದಾಯ ಬದ್ಧ ಸಾಂಸ್ಕೃತಿಕವಾಗಿ ಬೆಳ್ದಿರೋ ಸಂಸ್ಕೃತಿಯನ್ನ ಹೊಂದಿರುವಂಥ ದೇಶ ಹೌದು ಅಂದರೆ ಇಲ್ಲಿ ಏನಾಗಿದೆ ಅಂತೇಳಿದರೆ ನಮ್ಮ ದೇಶ ಏನು ಮಾಡ್ತಿದ್ ನಮ್ಮ ದೇಶದ ಜನ್ರು ಏನು ಮಾಡ್ತಿದ್ದಾರೆ ಅಂತೇಳಿದರೆ ಬೇರೆ ದೇಶ ಅಥ್ವ ಪಾಶ್ಚಾತ್ಯ ಬೇರೆ ಅವ್ರನ್ನ ಏನು ಮಾಡ್ತಿದ್ದರು ಅನುಸರ್ಸ್ತಿದ್ದರೆ ಅವ್ರನ್ನ ನೋಡ್ಕೊಂಡು ಕಲಿತಾ ಇದಾರೆ ತಪ್ಪು ಅಂತಲ್ಲ ಹೌದು ಕೆಲ್ವೊಂದು ಕಲಿಯಬೇಕು ಆದರೆ ಏನಂತ ಹೇಳ್ದ್ರೆ ಸಂಸ್ಕೃತಿ ಅಂತ ಹೇಳೋದು ನಮ್ಮ ದೇಶಕ್ಕೆ ಇದು ಸಿಕ್ಕಿರೋ ಒಂದು ಉಡುಗೊರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ನಮ್ಮ ನಮ್ಮ ದೇಶದ ಇದನ್ನೆಲ್ಲ ಬೇರೆಯೋರು ಯಾರು ಬೇರೆ ಬೇರೆ ದೇಶ್ದೋರು ಫಾಲೋ ಮಾಡ್ತಿದಾರೆ ಆದರೆ ನಮ್ಮ ದೇಶ್ದೋರೆ ಅದನ್ನ ಫಾಲೋ ಮಾಡ್ತಾಯಿಲ್ಲ ಮತ್ತು ಏನಂತ ಆಗಿದೆ ಅಂತ ಹೇಳ್ದ್ರೆ ಇವಾಗ ಪ್ಯಾಶನ್ ಅನ್ನೋದು ಒಂದು ಟ್ರೆಂಡ್ ಆಗ್ಬಿಟ್ಟದೆ ಆದರೆ ಮತ್ತು ಏನಂತ ಹೇಳ್ದ್ರ ಇವಾಗ ಮೊದಲೆಲ್ಲ ಹೆಂಗಿರ್ತಿದ್ದರು ಅಂತೇಳ್ದ್ರೆ ನೀಟಾಗಿ ಸೀರೆ ಉಟ್ಕೊಂಡು ಈ ಥರ ಎಲ್ಲ ಇರ್ತಿದ್ದರು ಬಾಯ್ಸ್ ಅಷ್ಟೇ ಪಂಚೆ ಶರ್ಟ್ ಈ ಥರ ಹಾಕಿ ಇವಾಗ ಸೀರೆ ಎಲ್ಲ ಹೋಯಿತು ಅದೆಲ್ಲ ಹುಡ್ಗೀರು ಕೆಲ್ವೊಂದು ಇಷ್ಟು ಅದೇನು ದೇವಸ್ಥಾನ ಮುಂತಾದ ಫಂಕ್ಷನ್ ಇದ್ಕೆಲ್ಲ ಈ ಥರ ಸಂಪ್ರದಾಯಸ್ಥ ಉಡುಗೆ ಉಡು ಉಡುಗೆನ ಅಂದರೆ ಬಟ್ಟೆನೇ ಅಂತ ನಿಯಮನೆ ಇತ್ತು ಇವಾಗ ದೇವ್ಸ್ಥಾನ ಅದ್ಕೆಲ್ಲ ಆದರೆ ಇವಾಗ ಏನು ಮಾಡ್ತಿದ್ದಾರೆ ಅಂತೇಳ್ದ್ರೆ ಅದನ್ನೆಲ್ಲ ಆ ಕಾಲ ಎಲ್ಲ ಹೋಗಿದೆ ಇವಾಗ ಅದೆಲ್ಲ ಇಲ್ಲ ಇವಾಗ ಏನಿದ್ದರೂ ಬೇರೆ ದೇಶದ ಭಾಷೆದ ಅವ್ರನ್ನ ನೋಡ್ಕೊಂಡು ನಮ್ಮ ದೇಶದವರು ಏನು ಮಾಡ್ತಿದ್ದಾರೆ ಅಂತೇಳಿದರೆ ಯಾವ ಯಾವುದೋ ಬಟ್ಟೆನ ತೊಟ್ತಿದ್ದಾರೆ ನಾವು ನಮ್ಮ ದೇಶನ ನಾವೇ ಬೆಳೆಸ್ಬೇಕು ನಮ್ಮ ದೇಶದವರು ದೇಶದಲ್ಲಿ ನಾವು ಅನುಕರಣೆ ಮಾಡಬೇಕು ಅದನ್ನ ಬಿಟ್ಟು ಬೇರೆ ದೇಶ್ದೋರೆಲ್ಲ ನಮ್ಮ ದೇಶದ್ದು ಇದನ್ನೆಲ್ಲ ಅನುಕರಣೆ ಮಾಡ್ತಿದ್ದಾರೆ ಆದರೆ ನಾವು ಏನು ಮಾಡ್ತಿದ್ದೀವಿ ಅಂತೇಳಿದರೆ ನಮಗೆ ನಾವು ಬೇರೆ ದೇಶ್ದೋರನ್ನ ನೋಡಿ ಕಲಿತಿದ್ದೀವಿ ಬೇರೆ ದೇಶ್ದೋರೆಲ್ಲ ನಮ್ ದೇಶದ್ದು ಬಟ್ಟೆ ಉಡುಗೆ ತೊಡುಗೆ ಅಥ್ವ ಸಂಸ್ಕೃತಿ ಆಗಿರ್ಬೋದು ಅದನ್ನೆಲ್ಲ ಬೇರೆ ದೇಶ್ದೋರು ಕಲಿತಿದ್ದಾರೆ ನಾವು ಇನ್ನೊಂದು ದೇಶದ ಕಲಿತ್ತಿದ್ದಿವಿ ನಮ್ಮ ದೇಶದ ಇದನೆಲ್ಲ ಸಂಸ್ಕೃತಿನೆಲ್ಲ ನಾವು ಬಿಟ್ಟು ಬೇರೆ ಇದನ್ನ ಅನುಕರಣೆ ಮಾಡ್ತಿದ್ದೀವಿ ಈ ಥರ ಮಾಡಿದರೆ ನಮ್ಮ ದೇಶದ ಬೇರೆ ಅವ್ರ್ನ ನೋಡಿ ಕಲಿತಿದ್ದರೆ ನಮ್ಮ ದೇಶದಲ್ಲಿ ಯಾರು ಈ ಥರ ನಮ್ಮ ದೇಶದ ಸಂಸ್ಕೃತಿನೆ ಯಾರು ಬೆಳೆಸ್ತಾ ಇಲ್ಲ ಅದು ನಮ್ಮ ದೇಶದ ಸಂಸ್ಕೃತಿನೇ ಯಾರು ಬೆಳ್ಸ್ಕೊ ಹೋಗ್ತಾ ಇಲ್ಲ ಮತ್ತೆ ಇನ್ನೇನು ಅಂತ ಹೇಳಿದರೆ ಅವಾಗೆಲ್ಲ ಹೆಂಗೆ ಮಾಡ್ತಿದ್ದರು ಅಂತ ಹೇಳಿದರೆ ಹಬ್ಬ ಅದೆಲ್ಲ ಆದರೆ ಏನು ಖುಷಿ ಇರ್ತಿತ್ತು ಅಂತ ಹೇಳಿದರೆ ಬೆಳಗ್ಗೆ ಎದ್ದು ಹೊಸ ಬಟ್ಟೆ ಇರು ಇವಾಗಲು ಹೊಸ ಬಟ್ಟೆ ಎಲ್ಲ ಹಾಕ್ತ್ರು ಆದರೆ ಏನಂತಿದ್ದರೆ ಸೀರೆ ಉಡೋದು ಆಗಿರಲಿ ಇದೆಲ್ಲ ತುಂಬ ಕಡ್ಮೆ ಆಗ್ಬಿಟ್ಟಿದೆ ಮೊದ್ಲು ಆದರೆ ಸೀರೆ ಉಡ್ತಿದ್ರದ್ದು ಬೆಳಗ್ಗೆ ಎದ್ದು ಸಾರಿಸಿ ರಂಗೋಲಿ ಹಾಕಿ ಈ ಥರ ಎಲ್ಲ ಮಾಡ್ತಿದ್ದರು ಆದರೆ ಈಗ ಅದೆಲ್ಲ ಏನು ಇಲ್ಲ ಅದೆಲ್ಲ ಹೋಗ್ಬಿಟ್ಟಿದೆ ಇವಾಗ ಏನು ಪ್ಯಾಶನ್ ಅನ್ನೋದು ಒಂದು ಟ್ರೆಂಡ್ ಥರ ಆಗ್ಬಿಟ್ಟು ಅದನ್ನ ಅನ್ಸರ್ಸ್ತಾ ಇದ್ದಾರೆ ಬಿಟ್ಟರು ಯಾರು ಇದು ಮಾಡ್ತಾ ಪ್ಯಾಶನ್ನ ಬಗ್ಗೆ ಏನಾಗಿದೆ ಅಂದರೆ ಇದು ಪ್ಯಾಶನ್ ಇರಬೇಕು ಬೇಕು ಆದರೆ ಅದು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇವಾಗ ನಮ್ಮ ದೇಶನ ನಾವು ಬಿಟ್ಟು ಹೋಗೊತ್ತೆ ಬಿಟ್ಟು ಬೇರೆ ದೇಶದ ಅನುಕರಣೆ ಮಾಡುವಷ್ಟು ಇರ್ಬಾರದು ಕಲಿಯಬೇಕು ಕಳ್ತ್ ಅಷ್ಟು ಆದರೆ ನಮ್ಮ ದೇಶ್ದಲ್ಲಿ ಏನು ಮಾಡ್ತಿದ್ದರು ಅಂತೇಳ್ದ್ರೆ ಅದನ್ನ ನೋಡಿ ಕಳ್ತ್ಕೊಂಡು ಅದನ್ನ ಅಳ್ವಡ್ಸ್ಕೊಂತಿದಾರೆ ಹೊರ್ತು ನಮ್ಮ ದೇಶದ ರೂಲ್ಸ್ನ ನಮ್ಮ ದೇಶ್ದಲ್ಲಿರುವ ಸಂಸ್ಕೃತಿನ ಅಥ್ವ ಸಂಪ್ರದಾಯನ ಇದನ್ನ ಯಾರು ಅನ್ಸರ್ಸ್ಕೊಂಡು ಹೋಗ್ತಿಲ್ಲ ಹೀಗೆ ಆದರೆ ನಮ್ಮ ದೇಶದ ಸಂಸ್ಕೃತಿ ಇದು ಇದೆಲ್ಲ ಹೋಗಿ ಬಿಡುತ್ತೆ ಮತ್ತು ಏನಂತ ಹೇಳ್ದ್ರೆ ಇವಾಗ ಕೆಲವೊಂದು ಕಡೆ ಇದು ರಿಸ್ಟ್ರಿಕ್ಷನ್ ಇರ್ತಿತ್ತು ಅದನ್ನೆಲ್ಲ ಇದು ಮಾಡಬೇಕು ಮತ್ತು ಅದೆಲ್ಲ ಬರಬೇಕು ಈ ಥರ ಎಲ್ಲ ಆಗಬೇಕು ಇದು ಚೆನ್ನಾಗಿರುತ್ತೆ ನಮ್ಮ ದೇಶ ಸಂಸ್ಕೃತಿ ಇರ್ಬಹುದು ಇದನೆಲ್ಲ ಉಡುಗೆ

ನಮ್ಮ ರೀತಿ ಇದ್ವಿ ಈಗ ಎಲ್ಲರು ಇಂಗ್ಲೀಷ್ ಹಿಂದಿ ಕೊಂಕಣಿ ಈ ಥರ ಬೇರೆ ಬೇರೆ ಭಾಷೆನ ಮಾತಾಡ್ತಿದ್ವಿ ಹೊರ್ತು ನಾವು ನಮ್ಮ ಭಾಷೆನ ನಾವು ಎಲ್ಲಿ ಮಾತಾಡ್ತಾಯಿಲ್ಲ ಇವಾಗ ನಮ್ಮ ಬೇರೆ ದೇಶದವರು ನಮ್ಮ ಭಾಷೆನ ನಮ್ಮ ಇದ್ಕ ಬಂದು ನಮ್ಮ ಭಾಷೆ ಕಲಿತಿದ್ದಾರೆ ಕಲಿತಿದ್ದಾರೆ ಅನ್ನೋದ್ಕಿಂತ ನಾವು ಬೇರೆ ಇದ್ಕ ಹೋಗ್ಬಿಟ್ಟು ನಮ್ಮ ಭಾಷೆನ ಮರಿತಿದ್ದೀವಿ ಮರ್ತಿದ್ವಿ ಅಥವ ಮರಿತಿದ್ದಾರೆ ಈ ಥರ ಮಾಡಿದರೆ ನಮ್ಮ ದೇಶ ಅನ್ನೊ ನಮ್ಮ ದೇಶದಲ್ಲಿ ಈ ಥರ ಇತ್ತು ಅಂತ ಹೇಳಬೇಕಾಗುತ್ತೆ ಹೇಳ್ಕೊಳಕ್ಕು ಇರಲ್ಲ ನಮ್ಮ ಕನ್ನಡನ ನಾವೇ ಮರ್ತು ಹೋದರೆ ಕನ್ನಡನ ಕನ್ನಡ ಭಾಷೆನ ಅಥ್ವ ಇಲ್ಲಿ ಸಂಸ್ಕೃತಿನ ಅಥ್ವ ಇಲ್ಲಿ ಸಂಪ್ರದಾಯನ ಬೆಳ್ಸೋರು ಯಾರು ಇರಲ್ಲ ನಾವು ಅದಕ್ಕೋಸ್ಕರ ನಾವೇನು ಮಾಡ್ಬೇಕು ಅಂತೇಳ್ದ್ರೆ ನಾವು ನಮ್ಮ ದೇಶದ್ದು ಸಂಸ್ಕೃತಿ ಆಗಿರಲಿ ಅಥ್ವ ನಮ್ಮ ನಮ್ಮ ಬಾ ನಮ್ಮದು ಉಡ್ಗೆ ತೊಡುಗೆ ಅದೆಲ್ಲ ಯಾವ ರೀತಿ ಇತ್ತು ಅದನ್ನ ನಾವು ಫಾಲೋ ಮಾಡಬೇಕು ಅಥ್ವ ಅದು ಇರಬೇಕು ಅದಷ್ಟೆ ಇದುನು ಕಲ್ತ್ಕೋ ಬೇಕು ಕಲ್ತ್ಕೋ ಬೇಕುವ ಕಲ್ತಿದ್ವಿ ಅಥ್ವ ಕಲ್ತು ಬೇರೆ ದೇಶ್ದೋರ ನೋಡಿ ಕಲ್ತಿದ್ವಿ ಅಂತ ಅಂತ ಹೇಳ್ಬಿಟ್ಟು ನಮ್ಮ ದೇಶದಲ್ಲೂ ನಾವು ಅವ್ರ ಥರನೆ ಮಾಡಿದರೆ ನಮ್ಮ ದೇಶದ ಕಲ್ಚರ್ ಆಗಬಹುದು ಅಥ್ವ ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯ ಇದೆಲ್ಲ ಯಾವಾಗ ಬೇರೆ ದೇಶ್ದೋರಿಗೆ ಗೊತ್ತಾಗೋದು ಇವಾಗ ನಾವು ಬೇರೆ ದೇಶದವ್ರನ್ನ ಫಾಲೋ ಮಾಡ್ತಿದ್ದು ಮಾಡ್ದ್ರೆ ನಮ್ಮ ದೇಶದ ಸಂಸ್ಕೃತಿನೆಲ್ಲ ಫಾಲೋ ಮಾಡೋದು ಯಾರು ಬೇರೆ ದೇಶದವ್ರು ನಮ್ಮ ದೇಶದವ್ರನ್ನ ನೋಡಿ ಕಲಿತಾರೆ ಕಲ್ತ್ಕೊಂಡು ಸುಮ್ನೆ ಇರ್ತಾರೆ ನಮ್ಮ ದೇಶದಲ್ಲಿ ಹಾಗಲ್ಲ ಕಲ್ತ್ಕೊಂಡು ಅದೇ ರೀತಿ ಬದ್ಕೋಕೆ ಟ್ರೈ ಮಾಡ್ತಿದಾರೆ ಹೀಗೆ ಆದರೆ ನಮ್ಮ ದೇಶದ ಸಂಸ್ಕೃತಿ ಇದುನೆಲ್ಲ ಬೆಳ್ಸೋಕೆ ಯಾರು ಇರಲ್ಲಾಂತ ಅನ್ಸುತ್ತೆ ಮತ್ತು ಏನಂತ ಹೇಳ್ದ್ರೆ ಈಗ ಒಂದು ಚಿಕ್ಕ ಮಕ್ಕಳಿಂದನೆ ಹಿಡ್ದು ಚಿಕ್ಕ ಮಕ್ಕಳಿಗೆಲ್ಲ ಮೊದ್ಲಿನ ಥರ ಎಲ್ಲ ಯಾವ ರೀತಿ ಇತ್ತು ಅಂತೇಳ್ದ್ರೆ ಸ್ಕೂಲಿಗೆ ಹೋಗ್ತಿದ್ದರು ಈ ಥರ ಇವಾಗಿನ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಆನ್ಲೈನ್ ಕ್ಲಾಸಸ್ ಅಂತೆ ಮೊಬೈಲ್ ಅಂತೆ ಅದು ಅಂತೆ ಇದು ಅಂತೆ ಈಗ ಮೊದಲೆಲ್ಲ ಹಂಗೆ ಇರಲಿಲ್ಲ ನಾವು ಇರ್ ನಾವು ಸ್ಕೂಲ್ಗೆ ಹೋಗುವಾಗೆಲ್ಲ ಮೊಬೈಲೆಲ್ಲ ಇರಲಿಲ್ಲ ನಾವು ನಾವು ಮೊಬೈಲ್ ಕಾಲೇಜ್ ಈ ಥರ ಇದರಲ್ಲಿ ಇವಾಗ ಚಿಕ್ಕ ಮಕ್ಕಳು ಬಂದು ಎರಡು ವರ್ಷ ಆಗಿ ಕೂಡ್ಲೆನೆ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡಕ್ಕೆ ಬರುತ್ತೆ ಈ ಥರ ಎಲ್ಲ ಎಲ್ಲ ಏನು ಪ್ಯಾಶನ್ ಪ್ಯಾಶನ್ ಅನ್ನೋ ಎಲ್ಲರೂ ಪ್ಯಾಶನ್ ಕಡೆ ಓಡ್ತಿದಾರೆ ಬಟ್ ಯಾರು ನಮ್ಮ ದೇಶನ ನಮ್ಮ ದೇಶದ ಸಂಸ್ಕೃತಿನ ಇದುನೆಲ್ಲ ಅನ್ಸರ್ಸ್ಕೊಂಡು ಹೋಗುಕೆ ಯಾರು ಇಲ್ಲ ಹೌದು ತುಂಬ ಬದಲಾಗಿದೆ ನಮ್ಮ ದೇಶ ಹೌದು ನಮಗೆ ಯಾವ ಥರ ಬಟ್ಟೆ ಇಷ್ಟ ಅಂತೇಳ್ದ್ರೆ ನಮಗೆ ನಮ್ಮ ದೇಶದಲ್ಲಿರೊ ಸಂಸ್ಕೃತಿನ ಅಥ್ವ ಸಂಪ್ರದಾಯನ ಅನುಕರಣೆ ಮಾಡತಿರೋದು ಬಟ್ಟೆ ಸೀರೆ ಆಗಿರ್ಬಹುದು ಅಥ್ವ ಈ ಥರ ಬಟ್ಟೆನೆ ನಮ್ಗೆ ಇಷ್ಟ ಆಗೋದು ನಮ್ಮ ನಮ್ಮ ಹೇಗಂತ ಹೇಳಿದರೆ ನಾವು ಇದನ್ನ ಎಲ್ಲಿ ಕಲಿತಿರ್ತೀವಿ ಅಂತೇಳ್ದ್ರೆ ನಮ್ಮೂರಲ್ಲಿ ಶಾಪ್ಸ್ ಎಲ್ಲ ಇರುತ್ತಲ್ಲ ಬಟ್ಟೆ ಶಾಪಲ್ಲಿ ಖರೀದಿಸಿ ಅಲ್ಲಿ ಚೆನ್ನಾಗಿರೊ ಬಟ್ಟೆ ನಮ್ಮ ನಮ್ಮ ಸಂಸ್ಕೃತಿಗೆ ತಕ್ನಾದಂಥ ಬಟ್ಟೆ ಸಿಗುತಂತ ಶಾಪಲ್ಲಿ ನಮ್ಮ ಇಂಡಿಯದಲ್ಲೆ ನಮ್ಮ ಕನ್ ಕರ್ನಾಟಕದಲ್ಲೆ ಸಿಗುವಂಥ ಬಟ್ಟೆನ ನಾವು ಖರ್ದಿಸ್ತೀವಿ ಅಲ್ಲಿ ಏನಂತ ಹೇಳಿದರೆ ಚೆನ್ನಾಗಿರುತ್ತೆ ಬಟ್ಟೆನು ಎಲ್ ಸೆಲೆಕ್ಷನ್ಸ್ ಇದೆಲ್ಲ ಇರುತ್ತೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಾವಲ್ಲೆ ಬಟ್ಟೆನೆಲ್ಲ ಖರೀದಿ ಮಾಡ್ತ್ರು